ನಾನು ಆಚರ್ಸ್ತಿರುವ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮಾ ಪವಿತ್ರ ಧರ್ಮ ಹೌದು ಎಲ್ಲ ಧರ್ಮಗಳನ್ನು ಪವಿತ್ರ ಧರ್ಮನೆ ಆದರೆ ಹಿಂದೂ ಧರ್ಮನು ಕೂಡ ಅದೆ ರೀತಿ ಪವಿತ್ರ ಧರ್ಮ ಹಿಂದೂ ಧರ್ಮಕ್ಕೆಯೆ ಪುರಾತನ ಇತಿಹಾಸನು ಕೂಡ ಇದೆ ಈ ಧರ್ಮಗಳ ಉದಯವಾಗಿದ್ದೆ ಹಿಂದೂ ಧರ್ಮದಿಂದ ಅಂತನು ಹೇಳ್ತಾರೆ ಹೌದು ಹಾಗಾಗೀ ಹಿಂದೂ ಧರ್ಮಕ್ಕೆ ಪುರಾತನ ಇತಿಹಾಸ ತುಂಬನೆ ಇದೆ ಆದರೆ ಅದು ಐತಿಹಾಸಿಕ ಘಟನೇನು ಇದೆ ಇವಾಗ ಇದು ಅಯೋಧ್ಯೆಯಲ್ಲಿರುವಂಥ ದೇವ್ಸ್ಥಾನಕ್ಕೆ ಅದರದ್ದೆ ಆದ ಪ್ರಮುಖ ಐತಿಹಾಸಿಕ ಘಟನೆ ಇದೆ ಪ್ರತಿಯೊಂದು ದೇವಾಲಯಗಳಿಗೂ ಒಂದೊಂದು ಇತಿಹಾಸ ಇದೆ ಹಿಂದೂ ಧರ್ಮದ ದೇವಾಲಯಗಳು ಎಲ್ಲೆಲ್ಲಿ ಇದವೊ ಅವೆಲ್ಲದುಕ್ಕು ಕೂಡ ಒಂದೊಂದು ಇತಿಹಾಸನೆ ಇದೆ ಆ ದೇವಾಲಯಗಳಿಗೆ ಅದಾದ್ಮೇಲೆ ಧಾರ್ಮಿಕ ಹಬ್ಬಗಳಂತ ಬಂದಾಗ ಆ ಧಾರ್ಮಿಕ ಹಬ್ಬಗಳು ಬ್ ಹಲವಾರು ಹಬ್ಬಗಳನ್ನ ಹಿಂದೂ ಧರ್ಮದಲ್ಲಿ ನಾವು ಆಚರ್ಸ್ತೀವಿ ಶಿವರಾತ್ರಿ ಶಿವನ ಒಂದು ಮೊದಲ ಅಂದರೆ ಶಿವರಾತ್ರಿ ಏನಕ್ಕಂದರೆ ಆಚರ್ಸೋದು ಅಂತಂದರೆ ನಮ್ಮ ಇಡೀ ಪ್ರಪಂಚದಲ್ಲೇ ಮೊದಲ ಪ್ರೇಮ ವಿವಾಹ ಆಗಿದ್ದು ಶಿವ ಶಿವ ಮತ್ತೆ ಪಾರ್ವತಿದು ಅಂತ ಹೇಳ್ತಾರೆ ಈ ಕತೆ ಶಿವರಾತ್ರಿ ಹಬ್ಬಕ್ಕೆ ಇರುವಂಥದು ಆ ದಿನವನ್ನ ಶಿವ ಪಾರ್ವತಿಯರ ಮದುವೆ ವಿವಾಹವಾದ ದಿನವನ್ನ ನಾವು ಶಿವ್ರಾತ್ರಿ ಅಂತ ಆಚರಸ್ತೀವಿ ಅಂತ ಅದನ್ನ ಶಿವರಾತ್ರಿ ಅಂತ ಹೇಳ್ತೀವಿ ಈ ಥರ ಶಿವ್ರಾತ್ರಿಗೆ ಈ ಥರದ ಕತೆ ಇದೆ ಹೋಳಿ ಹಬ್ಬಕ್ಕೆ ಅದರದ್ದೇ ಆದ ಕತೆ ಇದೆ ಹೋಲಿ ಹಬ್ಬಕ್ಕೆ ರಾಧಾಕೃಷ್ಣರ ಸಮ್ಮಿಲನ ಆಗಿರುವಂಥದ್ದು ಅವ್ರಾ ಸಮ್ಮಿಲನಕ್ಕೆ ಹೋಳಿ ಹಬ್ಬ ಅಂತಾ ಹೇಳ್ತಾರೆ ಅಂತ ಹೇಳ್ತಾರೆ ಮತ್ತು ಯುಗಾದಿ ಹಬ್ಬ ಉ ಯುಗಾದಿ ಹಬ್ಬ ಹಿಂದು ಧರ್ಮದ ಹೊಸ ವರ್ಷ ಹೊಸ ವರ್ಷ ಅಂತಾನೇ ನಾವು ಯುಗಾದಿ ಹಬ್ಬವನ್ನ ಆಚರಿಸ್ತೀವಿ ಮತ್ತು ಆಯುಧ ಪೂಜ ಆಯುಧ ಪೂಜೆ ನವದುರ್ಗೆಯರು ಒಂದಾಗಿ ಆಗಿ ಕೊನೆಯ ದಿಸ ಅಂದರೆ ನವರಾತ್ರಿಯ ಕೊನೆಯ ದಿವಸ ನಾವು ಆಯುಧ ಪೂಜೆ ಅಂತ ಆಚರಸ್ತೇವೆ ನವರಾತ್ರಿ ಹಬ್ಬ ನವರಾತ್ರಿ ಅಂತಂದರೆ ನೋಡುವುದು ಒಂದೊಂದು ದೇವರನ್ನ ಒನೊಂದಿ ಒಂಬತ್ತು ದಿನ ಆಚರಸ್ತೀವಿ ಶಾರದೆ ಅನ್ನಪೂರ್ಣೆ ಹೀಗೆ ಚಾಮುಂಡಿ ಕಾಳಿ ಹೀಗೆ ಹಲವಾರು ದೇವರುಗಳನ್ನ ಒಂದು ಒಂಬತ್ತು ದಿನ ನಾವು ಆಚರಿಸ್ತೀವಿ ಇದು ನವರಾತ್ರಿ ಹಬ್ಬದ ವಿಶೇಷತೆ ಆಗಿರುತ್ತೆ ಅದೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿನ ಬಾಲಗಂಗಾಧರ್ ತಿಲಕ್ ಅವರು ಯಾವ ಟ ಸಮಯದಲ್ಲಿ ಮಾಡಿರುವಂಥದು ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಎಂಥ ಇದು ಗಣೇಶ ಚತುರ್ಥಿಯನ ಮಾಡಿರುವಂಥದು ಎಲ್ಲಾ ಹಿಂದುಗಳು ಮತ್ತೆ ಎಲ್ಲಾ ಜನರನ ಒಗ್ಗುಡ್ಸ್ಕೋಳ್ಳೊಕೋಸ್ಕರ ಗಣೇಶ ಹಬ್ಬವನ ಮಾಡ್ತೀವಿ ಆ ದಿನ ಗಣೇಶನ ಪೂಜೆನ ಮಾಡ್ತೀವಿ ಗೌರಿ ಪೂಜೆಯನ್ನ ಮಾಡ್ತೀವಿ ಎರಡು ದಿನಗಳ ಕಾಲ ನಾವು ಗಣೇಶ ಹಬ್ಬವನ ಆಚರಸ್ತೀವಿ ದೀಪಾವಳಿ ದೀಪಾವಳಿ ದೀಪಗಳ ಹಬ್ಬ ಅಂತಾನೆ ಹೇಳ್ಬೋದು ದೀಪಗಳನ ಹಚ್ಚಿ ಆ ದಿನ ನಾವು ದೀಪಾವಳಿ ಹಬ್ಬವನ ಸಂಭ್ರಮಿಸ್ತೇವೆ ಅದಾದ್ಮೇಲೆ ನಾವು ಆಚರಸ್ತೀವಿ ಲಕ್ಷ್ಮೀ ಪೂಜೆ ಅಂತ ಲಕ್ಷ್ಮೀ ಅಂದರೆ ವರಲಕ್ಷ್ಮಿ ಹಬ್ಬ ಅಂತ ವರಲಕ್ಷ್ಮಿ ಹಬ್ಬಾದಲಿ ನಾವು ದುಡ್ಡನ್ನ ಅಂದರೆ ಹಣವನ್ನ ಪೂಜೆಯನ್ನ ಮಾಡ್ತೀವಿ ಪು ಹಣಕ್ಕೆ ಮತ್ತು ಚಿನ್ನ ಏನಾದರು ಇದ್ದರೆ ಅದನ್ನ ಲಕ್ಷ್ಮಿಗಿಟ್ಟು ಅಂದರೆ ಏನು ನಮಗೆ ಸ್ ದೊರಕಿರುವಂಥದ್ದೆಲ್ಲ ಲಕ್ಷ್ಮಿಯಿಂದನೆ ಅದನ್ನ ಅದಕ್ಕೆ ಆ ದಿನ ಸೀಮಿತವಾಗಿಟ್ಟು ಆ ದಿನ ವರಮಹಾಲಕ್ಷ್ಮಿ ಅಂತ ಆಚರಿಸಿ ಮುತ್ತೈದೆಯರಿಗೆ ಅದು ಏನೇನೋ ಕೊಡ್ತಾರೆ ಆ ಥರ ಆಚರಸ್ತೀವಿ ವರಮಹಾಲಕ್ಷ್ಮಿನ ಬಳೆಗಳನ್ನೆಲ್ಲ ಕೊಟ್ಟು ಆಚರಿಸ್ತೀವಿ ಎಲ್ಲ ಹಬ್ಬಗಳಲ್ಲೂ ಥರ ಥರದ ಅಡ್ಗೆಗಳನ ಮಾಡಿರ್ತಾರೆ ಈ ಥರ ಮಹತ್ವ ಇದೆ ಮತ್ತು ಸಂಸ್ಕೃತಿಯನ್ನ ಹಾಂ ಅದೇ ರೀತಿ ಇದಕ್ಕಾಗಿ ಹಲವಾರು ಕದನಗಳೆ ನಡ್ದಿದೆ ಇವಾಗ ಅಯೋಧ್ಯೆ ನೋಡ್ಬೋದು ರಾಮ ಮಂದಿರನ ಕಟ್ಟಸ್ದೆ ಅದು ಎಷ್ಟು ಕಸ್ಟಪಟ್ಟು ಕಟ್ಸಿದ್ದಾರೆ ಅಂತ ಅದೆ ರೀತಿ ನಮ್ಮ ಚಿಕ್ಕಮಂಗ್ಳೂರಲ್ಲಿರೊ ದತ್ತ ಪೀಠನೆ ನೋಡ್ಬೋದು ಇದಕ್ಕೆ ಈ ಸಂಸ್ಕೃತಿಯನ ಕಾಪಾಡ್ಕೊಳಕೆ ಅಂದರೆ ಹಿಂದು ಧರ್ಮದವ್ರು ಹಿಂದುಗಳಾ ಸಂಸ್ಕೃತಿಯನ್ನ ಕಾಪಾಡ್ಕೊಬೇಕು ಮುಸ್ಲಿಮ್ ಅವರು ಮುಸ್ಲಿಮ್ ಅವರ ಸಂಸ್ಕೃತಿಯನ ಕಾಪಾಡಬೇಕು ಅಂತ ಕದನಗಳೆ ನಡ್ದಿರುವಂಥದ್ದು ಇದೇ ಇದು ಕೂಡ ಒಂದು ಐತಿಹಾಸಿಕ ಇತಿಹಾಸ ಇದು ಇಂದಿಂದಲ್ಲ ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ ಈ ಕದನಗಳು ಐತಿಹಾಸಿಕ ಕದನಗಳು ಅವ್ರವ್ರ ಧರ್ಮ ಅವ್ರವರಿಗೆ ಮೇಲೆ ಆಗಿರತ್ತೆ ಹಾಗಾಗಿ ಹಿಂದಿನದಿಂದಲೂ ನಡ್ಕೊಂಡು ಬಂದಂತಹದಾಗಿದೆ ಇದು ಇಷ್ಟು ನಮ್ಮ ಧರ್ಮದ ನಮ್ಮ ಧರ್ಮ ಹಿಂದು ಧರ್ಮದ ಬಗ್ಗೆ ಒಂದು ಪುಟ್ಟ ಮಾಹಿತಿ